ನಮ್ಮ ಭಾರತದಲ್ಲಿ ಕಲೆ ಸಂಸ್ಕೃತಿ ಮತ್ತು ಸಂಪ್ರದಾಯಗಳಿಗೆ ಹೆಚ್ಚು ಮಹತ್ವ ಕೊಡ್ತಿವಿ ಯಾಕಂದರೆ ಇದು ಸರ್ವಧರ್ಮ ಸಮನ್ವಯದ ದೇಶ ಹಾಗೂ ಪ್ರತಿ ರಾಜ್ಯ ಜಿಲ್ಲೆ ಅಥವಾ ತಾಲೂಕುಗಳಿಗೆ ಹೋದರೆ ಅಲ್ಲಿನ ಹವಾಗುಣಕ್ಕೆ ಅನುಗುಣವಾಗಿ ನಮ್ಮ ಕಲೆ ಮತ್ತು ಸಂಸ್ಕೃತಿ ಬದಲಾಗ್ತಾ ಇರತ್ತೆ ಉದಾಹರಣೆ ಹೇಳ್ಬೇಕಂದರೆ ಪಶ್ಚಿಮ ಬಂಗಾಳಕ್ಕೆ ಹೋದರೆ ಅಲ್ಲಿ ದೇವರನ್ನ ಪೂಜೆ ಮಾಡುವ ರೀತಿ ವಿಭಿನ್ನವಾಗಿರತ್ತೆ ಉಡುಗೆ ತೊಡುಗೆಗಳು ಕೂಡ ತುಂಬಾ ವಿಭಿನ್ನ ಆಗಿರತ್ತೆ ಅದೇ ತರಹ ತಮಿಳು ನಾಡಿಗೆ ಹೋದರೆ ಅಥವಾ ಕರ್ನಾಟಕ ರಾಜ್ಯಗಳಿಗೆ ಹೊ ಭೇಟಿ ನೀಡಿದರೆ ಅಲ್ಲಿಗೆ ಸಂಸ್ಕೃತಿ ತುಂಬಾ ವಿಭಿನ್ನವಾಗಿರತ್ತೆ ನಾವು ಕೇರಳಕ್ಕೆ ಹೋದರೆ ಅವರ ಸಂಸ್ಕೃತಿಗೆ ತಕ್ಕಂಥಾ ಉಡುಪು ಬಿಳಿ ಬಣ್ಣದ್ದು ಅವರು ಪ್ರತಿ ಹಬ್ಬಕ್ಕೂ ಬಿಳಿ ಬಣ್ಣದ ಉಡುಪಿಗೆ ತುಂಬಾ ಮಹತ್ವ ನೀಡ್ತಾ ಅವರು ಓಣಮ್ ಆಚರ್ಸ್ತಾರೆ ನಮ್ಮ ಕರ್ನಾಟಕದಲ್ಲಿ ರಾಖಿ ಹಬ್ಬವನ್ನು ನಾವು ಆಚರಿಸುತ್ತೇವೆ ಅಲ್ಲವಾ ನಮ್ಮ ಭಾರತದ ಹಬ್ಬಗಳು ಸಾಂಸ್ಕೃತಿಕ ನಾಡು ಎಂದೇ ಹೇಳ್ಬೋದು ಮೈಸೂರಿನ ದಸರಾ ಮಹಾರಾಷ್ಟ್ರದ ಗುಡಿಪಾಡ್ವ ಕಲ್ಕತ್ತಾದ ನವದೇವಿಗಳ ದುರ್ಗಾಪೂಜೆ ಯುಗಾದಿ ಹಬ್ಬ ದೀಪಾವಳಿ ಗೌರಿಗಣೇಶ ಶ ಚತುರ್ಥಿ ಹೀಗೆ ಬಗೆಬಗೆಯ ಹಬ್ಬಗಳನ್ನು ನಾವು ವಿಜೃಂಭಣೆಯಿಂದ ಆಚರಿಸ್ತೀವಿ ಅಲ್ಲದೇ ನಮ್ಮ ಭಾರತ ದೇಶದಲ್ಲಿ ಕಲೆಗೆ ತುಂಬಾನೇ ಮಹತ್ವವನ್ನು ಕೊಟ್ಟಿದ್ದೇವೆ ಅದರಲ್ಲಿ ನೃತ್ಯ ನಾಟ್ಯ ಕಲೆಗಳಲ್ಲೂ ನಮ್ಮ ದೇಶ ಎತ್ತಿದ ಕೈ ಅನ್ಸ್ಕೊಂಡಿ ಅದಕ್ಕೆ ಉದಾಹರಣೆಯಾಗಿ ಬೇಲೂರು ಹಳೆಬೀಡು ಬಾದಾಮಿ ಐಹೊಳೆ ಪಟ್ಟದಕಲ್ಲುಗಳಂತಹ ಮಂದಿರಗಳು ಸಾಕ್ಷಿಯಾಗಿ ಹಾಗೆಯೇ ಇತರ ದೇಶಗಳಲ್ಲಿ ನಾವು ನಮ್ಮ ದೇಶದ ಬಗ್ಗೆ ಹೋಲಿಕೆ ಮಾಡ್ಬೇಕಂದರೆ ಇತರ ದೇಶಗಳಲ್ಲಿ ಇಂತಹ ವಿಜೃಂಭಣೆಯ ಹಬ್ಬ ಕಲೆ ಸಾಂಸ್ಕೃತಿಕ ಸಂಪ್ರದಾಯಗಳ ನೋಡಲು ಅಷ್ಟೊಂದು ಸಿಗುದಿಲ್ಲ ಹಾ ಹಾಗಂತ ಅವರ ಉಡುಪುಗಳು ವಿಭಿನ್ನವಾಗಿದೆ ನಮ್ಮ ದೇಶಕ್ಕೆ ಹೋಲಿಕೆ ಆದರೆ ಅವರ ಒಂದು ಹಬ್ಬ ಆಚರಣೆಗಳು ವಿಭಿನ್ನವೇ ಹೇಳ್ಬೇಕಂದರೆ ಅಲ್ಲದೆ ಬೇರೆ ದೇಶದಲ್ಲಿ ನಮ್ಮ ದೇಶದ ಜನರಿದ್ದರೂ ಕೂಡ ಅಲ್ಲಿಯ ಸ್ಥಳೀಯ ಸಂಸ್ಕೃತಿಗೆ ಒಗ್ಬೇಕಾಗತ್ತೆ ಮತ್ತು ಅಲ್ಲಿ ನಮ್ಮ ದೇಶದವರು ಪೂಜೆ ಪುನಸ್ಕಾರಗಳನ್ನು ಮಾಡದ್ದರೂ ಕೂಡ ನಮ್ಮ ದೇಶದ ವಿಜೃಂಭಣೆಯ ಒಂದು ಆ ಒಂದು ವಿಜೃಂಭಣೆಗಳು ಕೂಡ ಅಲ್ಲಿ ಅಷ್ಟೊಂದು ಸಿಗೋದಿಲ್ಲ ಮತ್ತು ಅಷ್ಟೊಂದು ಖುಷಿನೂ ಕೊಡೋದಿಲ್ಲ ಮನಸಿಗೆ ಅಲ್ಲದೇ ಅಲ್ಲಿನ ದೇಶದ ಜನರಿಗೆ ನಮ್ಮ ಕಲೆ ಸಂಪ್ರದಾಯ ಬಗ್ಗೆ ಆಸಕ್ತಿ ಹೆಚ್ಚಾಗ್ತ ಇದೆ ಇತ್ತೀಚಿಗೆ ಅಲ್ಲದೇ ಅವರು ಅನುಸರಿಸ್ತಾನು ಇದ್ದಾರೆ ಕೂಡ ವಿಶ್ವಕ್ಕೆ ಯೋಗದ ಬಗ್ಗೆ ಪ್ರಚೋದನೆ ಮಾಡಿದಂತಹ ದೇಶ ನಮ್ಮ ಭಾರತ ದೇಶ ಇದನ್ನ ಇತರ ದೇಶಗಳು ಆಸಕ್ತಿ ತೋರುವಲ್ಲಿ ಸಮರ್ಥರಾಗಿದ್ದಾರೆ ಮತ್ತು ಅದರ ಸದುಪಯೋಗ ಕೂಡ ಪಡದುಕೊಳ್ತಾ ಇದ್ದಾರೆ ನಮ್ಮ ಭಾರತ ದೇಶದ ಬಗ್ಗೆ ಅಲ್ಲಿನ ಸಾಂಸ್ಕೃತಿಕ ಸಂಪ್ರದಾಯದ ಬಗ್ಗೆ ಎಷ್ಟು ವರ್ಣನೆ ಮಾಡಿದ್ದರೂನು ಕೂಡ ನಮಗೆ ಅದು ಕಡಿಮೆ ಅನ್ಸತ್ತೆ ನಮ್ಮ ಭಾರತ ಸಂಸ್ಕೃತಿ ನಮ್ಮದ ನಮ್ಮ ಹೆಮ್ಮೆ ನಮ್ಮ ತಾಯಿ ಅವಳು ಭಾರತ ಮಾತೆ ಅವರ ಈ ಒಂದು ಮಡಿಲಲ್ಲಿ ನಾವು ಇರುವುದು ನಮ್ಮ ಪುಣ್ಯ ಅಂತನೇ ಹೇಳ್ಬೋದು ನಮ್ಮ ಭಾರತ ಕಲೆ ಸಂಸ್ಕೃತಿ ಬಗ್ಗೆ ಹೇಳೋಕೆ ಎಷ್ಟು ಹೇಳಿದರೂನು ಅದು ಕಡಿಮೆ ಅನ್ನೋ ಒಂದು ರೀತಿ ನಮ್ಮ ಭಾರತ ಈಗ ಒಂದು ಕಲೆ ಸಂಪ್ರದಾಯಗಳಿಗೆ ಒಂದು ಹೆಮ್ಮೆ ಅಂತಹ ಒಂದು ಒಂದು ಉಡುಗೊರೆನ ನಮಗೆ ಕೊಟ್ಟಿದೆ